ನಮ್ಮ ಹಳ್ಳಿಯಲ್ಲಿ ಯಾರಿಗಾದರು ನಾಯಿ ಕಚ್ಚಿದರೆ ಅದಕ್ಕಾಗಿ ನಾವು ಬೇಗ ಬೇಗನೇ ಅದಕ್ಕೆ ಅದು ಕಚ್ಚಿದ್ದರ ಮೇಲೆ ಜೋರಾಗಿ ಬಟ್ಟೆ ಕಟ್ತೇವೆ ಯಾಕೆ ಹೇಳಿದ್ರೆ ಅದು ಇಡೀ ಶರೀರಕ್ಕೆ ಹಚ್ಚ ಬಾರದು ಅಂತ ಅದಕ್ಕೆ ಗಾಗಿ ನಾವು ಬೇಗ ಹಚ್ತೇವೆ ಅದಾದಮೇಲೆ ಬೇಗ ಬೇಗನೇ ಆ ಮನುಷ್ಯನನ್ನು ರಿಕ್ಷಾ ರಿಕ್ಷಾ ಕರೆಸಿ ರಿಕ್ಷಾದಲ್ಲಿ ಕುಳ್ಳಿರಿಸಿ ಅವನನ್ನು ಹತ್ತಿರದ ಹತ್ತಿರ ಡಾಕ್ಟರ್ನ ಡಿಸ್ಪೆಂಸರಿಗೆ ಕೊಂಡೋಗುತ್ತೇವೆ ಕೊಂಡೋಗಿ ಅಲ್ಲಿ ಎಮರ್ಜೆನ್ಸಿ ಡಾಕ್ಟರಿಗೆ ವಿಷಯವನ್ನೆಲ್ಲ ತಿಳಿಸಿ ಎಮರ್ಜೆನ್ಸಿ ಆಗಿ ಅವನ ಶೂಶ್ರುಷೆಯನ್ನು ಮಾಡಬೇಕಾಗಿ ನಾವು ಡಾಕ್ಟರಿಗೆ ತಿಳಿಸು ತಿಳಿಸ್ತೇವೆ ಡಾಕ್ಟರಿಗೆ ಆದ ವಿಷಯವನ್ನೆಲ್ಲ ತಿಳಿಸ್ತೇವೆ ಹೇಗೆ ಆಯಿತು ಆ ಪರ್ಸನ್ಗೆ ಹೇಗೆ ಆಯಿತು ಎಲ್ಲಿ ಹೋದ ಹೇಗೆ ನಾಯಿ ಕಚ್ಚಿತು ಹಾಗೆ ಎಷ್ಟು ಸಮಯ ತಾಗಿತು ಅದಕ್ಕಾಗಿ ಇಲ್ಲಿವರೆಗೆ ಬರುವಾಗ ಎಷ್ಟು ಸಮಯ ತಾಗಿತು ಹಾಗೆಲ್ಲ ತಿಳಿಸ್ತೇವೆ ಅದನ್ನು ತಿಳಿದ ಕೂಡು ಕೂಡ ಮೇಲೆ ಡಾಕ್ಟರು ಅವನಿಗೆ ಅವನಿಗೆ ಡಿಸ್ಪೆನ್ಷನಲ್ಲಿ ಮಲಗಿಸಿ ಬೆಡ್ ಮೇಲೆ ಮಲಗಿಸಿ ಅವನಿಗೆ ಅದು ವಿಷ ಹಚ್ ವಿಷ ಶರೀರಕ್ಕೆ ವಿಷ ಫೈಲದಾಗೆ ಇಂಗೇಷನ್ ಕೊಡುತ್ತಾರೆ ಇಂಗೇಷನ್ ಅದು ನಾಯಿ ಕಚ್ಚಿದ ನಾಯಿ ಕಚ್ಚಿದ ನಾಯಿಯ ಕಚ್ಚಿದ ವಿಷದ ಇಂಗೇಷನ್ ಒಂದು ಇರ್ತದೆ ಆ ಟೈಪಿನ ಇಂಗೇಷನ್ನ ಅವನು ಅದಕ್ಕಾಗಿ ಕೊಡ್ತಾರೆ ಈಗ ನಾಯಿಯ ಬಾಯಲ್ಲಿ ನಾವು ಬಹಳವಾಗಿ ಜಾಗೃತೆ ಇರ್ಬೇಕಾ ಇರಬೇಕಾಗ್ತದೆ ನಾಯಿಗಳು ಏನು ಬುದ್ದಿ ಇರೋದಿಲ್ಲ ರಸ್ತೆಯಲ್ಲಿ ಹೋಗುವಾಗಲೂ ನಾವು ಬಹಳ ಜಾಗ್ರತೆಯಲ್ಲಿ ಇ ಇರಬೇಕಾಗ್ತದೆ ನಾಯಿ ಹತ್ತಿರ ಬಂದರೆ ಬೊಗಳಿದರೆ ನಾವು ಅದನ್ನು ಕೈಯೆಲ್ಲ ಇದು ಮಾಡಿ ಸುಮ್ಮನೆ ಇರಿಸಬೇಕಾಗ್ತದೆ ಜೋರು ಮಾಡಬಾರದು ಏನಾದರೂ ಹತ್ತಿರ ಬಂದರೆ ಕೈಯನ್ನು ಹೀಗೆ ಕೆಳಗೆ ಮಾಡಿದರೆ ಅಲ್ಲಿ ಅಥವಾ ಎಂಥ ನಟಿಸಿದರೆ ನಾಯಿಗಳು ಹಿಂದೆ ಸರಿಯುತ್ತದೆ ಕಲ್ಲನ್ನು ಎತ್ತಿ ಹೀಗೆ ಬದಿ ಬಿಸಾಡಿದರೆ ನಾಯಿಗಳು ಹೆದರಿ ಓಡುತ್ತವೆ ಅದು ಯಾರಿಗೂ ಅದು ಕಚ್ಚುವಷ್ಟು ಸಾಹಸ ಮಾಡೋದಿಲ್ಲ ಹೀಗೆ ನಾಯಿಗಳು ಕೆಲವರು ಸಾಕು ನಾಯಿಯನ್ನು ಇಡ್ತಾರೆ ಅದು ಅವರು ಕಟ್ಟಿ ಇಡ್ತಾರೆ ಅದರಿಂದ ನಮಗೆ ಅಷ್ಟು ಹೆದರಿಕೆ ಹೆದರುವ ಅಗತ್ಯ ಇರೋದಿಲ್ಲ ಯಾಕೆ ಹೇಳಿದ್ರೆ ಅದು ನಾಯಿಗಳನ್ನು ಕಟ್ಟಿ ಇಡ್ತಾರೆ ಕೆಲವು ಹೀಗೆ ಬಿಟ್ಟ ನಾಯಿಗಳು ಭಾಳ ಅಪಾಯಕಾರಿ ಅವು ಬೊಗಳ್ತದೆ ನಮ್ಮ ಮೇಲೆ ಅಟ್ಯಾಕ್ ಸಹ ಮಾಡ್ಬೋದು ಅದಕ್ಕಾಗಿ ನಾವು ಭಾಳ ಜಾಗೃತೆಯಲ್ಲಿ ನಾಯಿಗಳಿಂದ ಭಾಳ ಜಾಗೃತೆಯಲ್ಲಿ ಇರಬೇಕಾಗ್ತದೆ ಕೆಲವು ರೋಡಿನಲ್ಲಿ ನಾಯಿಗಳು ಭಾಳ ಗುಂಪು ಗೂಡಿ ಇರ್ತವೆ ನಾಯಿಗಳ ಹತ್ತಿರ ನಾವು ಹೋಗಬಾರ್ದು ನಾಯಿಗಳ ವಿನಾಕಾರಣ ನಾಯಿಗಳ ಹತ್ತಿರ ಹೋಗಬಾರ್ದು ಹಾಗೆ ನಾಯಿಗಳು ಕೆಲವೊಮ್ಮೆ ವಾಹನದಲ್ಲಿ ವಾಹನದಲ್ಲಿ ಸ್ಕೂಟರಿನಲ್ಲಿ ಹೋಗುವಾಗ ಅಟ್ಟಾಡಿಸಿಕೊಂಡು ಬರ್ತದೆ ಅದಕ್ಕಾಗಿ ನಾವು ಭಾಳ ಜಾಗೃತೆ ವಹಿಸಬೇಕಾಗ್ತದೆ ಈಗ ನಾವು ಇಲ್ಲದಿದ್ದರೆ ಅವು ನಮಗೆ ಹಾನಿಯನ್ನು ಮಾಡಿಯಾವು ಹಾಗೆ ನಾಯಿಗಳಲ್ಲಿ ಹಲವು ವಿಧಗಳಿವೆ ಕೆಲವು ಒಳ್ಳೆ ಜಾತಿಯ ನಾಯಿಗಳಿವೆ ಕೆಲವು ಬೀದಿ ನಾಯಿ ಕೆಟ್ಟ ಜಾತಿಯ ನಾಯಿಗಳು ಇವೆ ಕೆಲವೊಮ್ಮೆ ನಾಯಿಗಳು ಹಸಿವಾದರೆ ಬೊಗಳ್ತವೆ ಹಸಿವಾದರೆ ನಮ್ಮ ಚೀಲಗಳನ್ನು ನೋಡಿದರೆ ಬೊಗಳ್ತದೆ ಅದಕ್ಕೆ ಎಣಿಸ್ತದೆ ಇವರ ಚೀಲದಲ್ಲಿ ಏನೋ ಕೊಂಡೊಯ್ಯುತ್ತಾರೆ ತಿಂಡಿಯ ತಿನ್ನುವ ವಸ್ತು ಕೊಂಡೊಯ್ಯುತ್ತಾ ಇದ್ದಾನೆ ಅದರ ಆಗ ನಾವು ಚೀಲಗೆ ಕೈ ಹಾಕಿ ತಿಂಡಿಯ ವಸ್ತು ಒಂದೆರಡಿದ್ದರೆ ಅದನ್ನು ನಾಯಿಗೆ ಕೊಡಬೇಕು ನಾಯಿಗಳು ಅವನ್ನು ಸುಮ್ಮನೆ ತಿಂದು ಏನು ನಮಗೆ ಹಾನಿಯನ್ನುಂಟು ಮಾಡೋದಿಲ್ಲ ಬೊಗಳೋದಿಲ್ಲ ಸುಮ್ಮನೆ ತಿಂದು ಸುಮ್ಮನೆ ಇರುತ್ತವೆ ಹಾಗೆ ಭಾರತದಲ್ಲಿ ಕೆಲವು ಕಡೆಯಲ್ಲಿ ಬೀದಿ ನಾಯಿಗಳಿರ್ತವೆ ಅದನ್ನು ಮುನ್ಶಿಪಾಲ್ ಮುನ್ಶಿಪಾಲ್ನವರಿಗೆ ಹೇಳಿದರೆ ನಾಯಿಗಳು ಎಷ್ಟೆಲ್ಲ ನಾಯಿಗಳಿವೆ ಹಾನಿ ಮಾಡಿ ಬೊಗಳ್ತವೆ ಭಾಳ ದಾರಿಹೋಕರಿಗೆ ಹಾನಿ ಮಾಡ್ತವೆ ಹೇಳಿದರೆ ಅವರು ಮುನ್ಶಿಪಾಲ್ಟಿಯವರು ಬಂದು ಶಿಟಿಯಲ್ಲಿ ಇದು ಶಿಟಿಯಲ್ಲಿಯ ವಿಷಯ ಮುನ್ಶಿಪಾಲ್ಟಿಯವರು ಬಂದು ಆ ನಾಯಿಯನ್ನು ಬಲೆ ಹಾಕಿ ಅವರ ಗಾಡಿಯಲ್ಲಿ ಹಾಕಿ ಕೊಂಡೊಯ್ಯುತ್ತಾರೆ ಹೀಗೆ ಮಾಡಿದಾಗ ನಾಯಿಗಳು ನಾಯಿಗಳ ಸಂಖ್ಯೆ ಕಡಿಮೆಯಾಗಿ ನಾಯಿಗಳಿಂದ ಹೆಚ್ಚಿಗೆ ಏನು ಹೆದರಿಕೆಗಳು ಇರೋದಿಲ್ಲ ನಾಯಿಗಳು ಕೆಲವು ನಾಯಿ ಭಾಳ ಒಳ್ಳೆ ಇರುತ್ತವೆ ಥ್ಯಾಂಕ್ ಯು ಧನ್ಯವಾದಗಳು